ಖಂಡಿತವಾಗಿಯೂ ಮಕ್ಕಳಿಗೆ ಪಠ್ಯಕ್ರಮಗಳಲ್ಲಿ ಬ್ಯಾಂಕಿನ ಅಂಚೆ ಕಚೇರಿಯ ಕಾರ್ಯವೈಖರಿಯನ್ನು ಸಾಲ ಸೌಲಭ್ಯಗಳ ಬಗ್ಗೆ ನಾವು ಬೋಧಿಸ್ಬೇಕು ಅಂತ ನಾನು ಭಾವಿಸ್ತೀನಿ ಯಾಕೆ ಅಂದರೆ ಇತ್ತೀಚಿಗೆ ನಾನು ಅಂಚೆ ಕಚೇರಿ ಉದ್ಯೋಗಿ ಆಗಿರೋದ್ರಿಂದ ಇತ್ತೀಚಿಗೆ ಒಂದು ಅನುಭವನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಪದವೀಧರ ಒಂದು ತ್ವರಿತ ಅಂಚೆಯನ್ನು ಮಾಡಬೇಕಾಗಿ ಅಂಚೆ ಕಚೇರಿಗೆ ಬರ್ತಾನೆ ಅವನೊಂದು ಆರ್ಟಿಕಲನ್ನ ಯಾವ ರೀತಿ ಪೋಸ್ಟ್ ಮಾಡಬೇಕು ಅನ್ನೋದು ಕೂಡ ಅವನ ಗಮನಕ್ಕೆ ಇಲ್ಲ ಎಲ್ಲಿ ಅಡ್ರಸನ್ನ ವಿಳಾಸವನ್ನು ಎಲ್ಲಿ ಬರಿಬೇಕು ಹೀಗೆ ಯಾವುದೇ ಒಂದು ನಾಲೇಜು ಇಲ್ದಿರೋವ್ರು ಬರ್ತಾರೆ ಕೆಲವೊಂದ್ಸರಿ ಚಲನನ್ನ ತುಂಬ ಹಣ ಕಟ್ಟಲಿಕ್ಕೆ ತುಂಬಲಿಕ್ಕೆ ಹಣ ವಿದ್ಡ್ರಾ ಮಾಡಿಕೊಳ್ಳಿಕ್ಕೆ ತುಮ್ ಬಳಕೆ ಮಾಡುವಂತಹ ಚಲನ್ಗಳನ್ನು ಹೇಗೆ ತುಂಬುವಂಥದ್ದು ಅಪ್ಲಿಕೇಶನ್ಗಳನ್ನು ಹೇಗೆ ನಾವು ತುಂಬು ಅಂತಾಂದೂ ಸಿಗ್ನೇಚರ್ಗಳನ್ನು ಎಲ್ಲಿ ಮಾಡುವಂಥದ್ದು ಈ ರೀತಿಯ ಕನಿಷ್ಠ ಪ್ರಮಾಣದ ಜ್ಞಾನ ಕೂಡ ಇತ್ತೀಚಿನ ಪದವೀಧರರಗಾದ್ರೂ ಇನ್ನೂ ಇರೋದಿಲ್ಲ ಅನ್ನೋದು ವಿಷಾದದ ಸಂಗತಿ ಅಂತಲೇ ಹೇಳ್ಬೋದು ಹಾಗಾಗಿ ಮಕ್ಕಳ್ಗೆ ಶಾಲಾ ಹಂತದಲ್ಲೆ ಬ್ಯಾಂಕು ಅಂಚೆ ಕಚೇರಿಯಂಥ ಕಾರ್ಯ ವೈಖರಿಗಳನ್ನು ಅಲ್ಲಿ ಏನೆಲ್ಲ ಬಳಕೆ ಮಾಡ್ತಾರೆ ಯಾವೆಲ್ಲ ಸ್ಕೀಮ್ಸ್ ಇದಾರೆ ಇದವೆ ಅದರಿಂದ ಏನೆಲ್ಲ ಅನುಕೂಲ ಎಷ್ಟು ಬಡ್ಡಿ ದರ ಟ್ಯಾಕ್ಸ್ಗೆ ಯಾವ್ಯಾವುದೆಲ್ಲ ನಮಗೆ ರಿಬೇಟಿಗೆ ಬರುತ್ತೆ ಎಕ್ಸಂಷನಿಗೆ ಬರತ್ತೆ ವಿನಾಯಿತಿಗೆ ಬರುತ್ತೆ ಹೀಗೆ ಪ್ರತಿಯೊಂದು ವಿಷಯವನ್ನು ಅವ್ರಿಗೆ ಮಕ್ಕಳ ಜೊತೆ ಹಂಚಿಕೊಳ್ಳೋದ್ರಿಂದ ಅವರಿಗೆ ಅದರಿಂದ ಬಹಳವೇ ಅನುಕೂಲ ಆಗತ್ತೆ ಮುಂದೆ ಅಂತ ನಾನು ಹೇಳ್ಲಿಕ್ ಇಷ್ಟಪಡ್ತೀನಿ ಯಾಕೆ ಅಂದರೆ ಅವರು ಒಂದು ಕಾಲೇಜ್ ಹಂತ ಮುಗಿದು ಪದವೀಧರರಾದ ಮೇಲೆ ಯಾವುದೋ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಬೇಕಾಗತ್ತೆ ಆ ಹಂತದಲ್ಲಿ ಅವರು ಉಳಿತಾಯವನ್ನು ಮಾಡಿ ಒಂದು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕಾಗತ್ತೆ ಅದ್ರ ಬಗ್ಗೆನೆ ಜ್ಞಾನವೇ ಇಲ್ದಿರ ಆ ಹಂತದಲ್ಲಿ ಅದನ್ನು ತಿಳ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಸಣ್ಣ ಹಂತದಿಂದಲೇ ಅದನ್ನು ಮೈಗೂಡಿಸ್ಕೊಂಡ್ರೆ ಮಕ್ಳಿಗೆ ಜವಾಬ್ದಾರಿ ಅನ್ನೋದು ಹೆಚ್ಚಾಗುತ್ತೆ ಆಮೇಲೆ ಹಣ ಪೋಲಾಗೋದು ಖಂಡಿತವಾಗ್ಲೂ ಕಡಿಮೆ ಆಗತ್ತೆ ಮಕ್ಕಳ ಹೆಸರಲ್ಲಿ ಒಂದು ಸಣ್ಣದಾಗಿ ಉಳಿತಾಯ ಖಾತೆಯನ್ನು ನಾವು ಓಪನ್ ಮಾಡಿ ತೆರೆದು ಅವರಿಗೆ ಅವರ ಒಂದು ಹುಂಡಿ ಅಲ್ಲಿ ಕೂಡಿಟ್ಟಂತಹ ಹಣವನ್ನು ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡುವಂತಹ ಒಂದು ಹವ್ಯಾಸವನ್ನು ಬೆಳೆಸೋದು ಪೋಷಕರು ನಾನಾ ರೀತಿಯ ಅಕೌಂಟ್ಗಳಿಗೆ ಠೇವಣಿ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳನ್ನೂ ಕರ್ಕೊಂಡು ಬಂದು ಅವ್ರಿಗೆ ವ್ಯಾವಹಾರಿಕವಾದಂತಹ ಜ್ಞಾನವನ್ನು ನೀಡೋದು ಅತ್ಯಂತ ಅವಶ್ಯಕ ಅತ್ಯಂತ ಸಮಂಜಸವಾಗಿದೆ ಇತ್ತೀಚಿನಲ್ಲಿ ಇತ್ತೀಚಿನ ದಿನಗ್ಳಲ್ಲಿ ಕೆಲವು ಪೋಷಕರು ಆ ರೀತಿ ಮಾಡುವುದನ್ನು ನಾನು ಗಮ್ನಿಸಿದ್ದೇನೆ ಅದು ನಿಜವಾಗಲೂ ಉತ್ತಮವಾದ ಬೆಳವಣಿಗೆ ಇನ್ನು ಶಾಲಾ ಪಠ್ಯವಿಷಯಗಳಲ್ಲಿ ಖಂಡಿತವಾಗಲೂ ಇಂಥ ಒಂದು ವಿಷಯಗಳನ್ನ ಅವರಿಗೆ ಅಳವಡ್ಸೋದ್ರಿಂದ ಅವ್ರಿಗೆ ಹಣದ ಒಂದು ಬೆಲೆ ತಿಳಿಯುತ್ತೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಹಣದ ಬೆಲೆಯಿಲ್ಲ ಅವ್ರಿಗೆ ದುಡ್ಡಿನ ಬೆಲೆ ಇಲ್ದಿರ ಒಂದು ನೂರು ರೂಪಾಯ್ಗೆ ಅವರಲ್ಲಿ ಅವರು ವ್ಯಾಲ್ಯೂ ಕೊಡೋದಿಲ್ಲ ಒಂದು ಚೋಕ್ಲೆಟ್ ಬರೋದಿಲ್ಲ ಅಂತಾರೆ ಆದರೆ ನಮ್ಮ ಕಾಲದಲ್ಲಿ ನೂರು ರೂಪಾಯ್ಗೆ ಎಷ್ಟು ವ್ಯಾಲ್ಯೂ ಇತ್ತು ಒಂದು ತಿಂಗಳ ಸ್ಕೂಲ್ ಫೀಸೇ ನಡ್ದುಬಿಡ್ತಾಯಿತ್ತು ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಇದ್ದಿದ್ದರೆ ಹಾಗಾಗಿ ಸ್ನೇಹಿತರೇ ನಾನು ಹೇಳೋದು ಇಷ್ಟು ಮಕ್ಕಳಿಗೆ ಇಂಥ ವಿಷಯಗಳನ್ನ ಸಾ ವ್ಯವಹಾರಿಕ ಜ್ಞಾನವನ್ನು ನೀಡುವಂತಹ ವಿಷಯಗಳನ್ನು ಪಠ್ಯಕ್ರಮಗಳಲ್ಲಿ ಅಳವಡ್ಸ್ದಾಗ ಅವ್ರಿಗೆ ಜವಾಬ್ದಾರಿ ಹೆಚ್ಚಾಗತ್ತೆ ಹಣದ ಪೋಲು ಆಗೋದು ಕಡಿಮೆ ಆಗತ್ತೆ ಪೋಷಕರ ಒಂದು ಜವಾಬ್ದಾರಿ ಹಾಗೂ ಪೋಷಕರ ಒಂದು ಸ್ಥಾನದಲ್ಲಿ ಇದ್ದು ಅವರು ಯೋಚನೆ ಮಾಡುವಂಥ ಮಟ್ಟವನ್ನು ಬೆಳ್ಸ್ಕೊತಾರೆ ಅವರು ಫೈನಾನ್ಶಿಯಲ್ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊತಾರೆ ಹಾಗಾಗಿ ತುಂಬ ಅನುಕೂಲ ಆಗುತ್ತೆ ಮತ್ತು ಹೆಚ್ಚಿನ ಶ್ರೀಮಂತರ ಮನೆಗಳಲ್ಲಿ ಹಣವನ್ನು ಹೆಚ್ಚು ಪೋಲು ಮಾಡ್ತಾರೆ ಮಕ್ಕಳು ಹಾಗಾಗಿ ಅನವಶ್ಯಕ ಖರ್ಚುಗಳನ್ನ ಮಾಡ್ತ್ರ್ ಇಂಥ ಅನವಶ್ಯ ಕರ್ಚ್ಗ್ ಅನವಶ್ಯಕ ಖರ್ಚುಗಳ್ಗೆಲ್ಲ ಕಡಿವಾಣ ಹಾಕ್ಬೋದು ಹಾಗಾಗಿ ಇಂಥ ಒಂದು ಪಠ್ಯಕ್ರಮವನ್ನು ಅಳವಡ್ಸ್ಬೇಕು ಹಾಗೆ ಮಕ್ಕಳು ಹಾದಿ ತಪ್ಪುವುದನ್ನು ಕೂಡ ನಾವು ಖಂಡಿತವಾಗಲೂ ತಪ್ಪಿಸ್ಬೋದು ಹಣದ ಬಗ್ಗೆ ಜ್ಞಾನವೇ ಇಲ್ದಿರ ಯಾವ ರೀತಿ ಅದಕ್ಕೆ ವ್ಯಾಲ್ಯೂ ಇದೆ ಅಂತನೇ ತಿಳ್ಕೊಳ್ದೀರ ಎಷ್ಟೋ ಮಕ್ಕಳು ಕುಡಿತ ಜೂಜು ಇನ್ನು ತಂಬಾಕು ಆಮೇಲೆ ಈ ಬ್ಲೂ ಫಿಲಮ್ಸ್ ನೋಡುವಂಥದ್ದು ಈ ರೀತಿ ಅನೇಕ ಚಟಗಳಿಗೆ ದಾಸರಾಗಿ ಹಣವನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಸೊ ಇಂಥವೆಲ್ಲ ಮಕ್ಕಳಿಗೆ ನಾವು ಸಣ್ಣ ಹಂತದಿಂದನೇ ಶಾಲಾ ಹಂತದಲ್ಲಿ ಪ್ರತಿಯೊಬ್ಬ ಮಗುವಿಗೂ ಒಂದು ಸೇವಿಂಗ್ಸ್ ಅಕೌಂಟ್ ಮತ್ತು ಒಂದು ಉಳಿತಾಯ ಖಾತೆ ಒಂದು ಹೆಣ್ಣು ಮಕ್ಕಳಿಗಾಗಿ ಸುಕನ್ಯ ಸಮೃದ್ಧಿ ಅಕೌಂಟ್ ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ಗಳನ್ನು ಗಂಡು ಮಕ್ಕಳಿಗಾಗಿ ಹೆಣ್ಣು ಮಕ್ಳಿಗೆ ಯಾರಿಗಾರು ಓಪನ್ ಮಾಡ್ಬೋದು ಸೊ ಹೀಗೆ ಎಲ್ಲರಿಗೂ ಒಂದೊಂದು ಖಾತೆಗಳನ್ನು ತೆರೆಸಿಕೊಟ್ಟು ಪ್ರತಿ ತಿಂಗಳು ಒಂದಿಷ್ಟು ಉಳಿತಾಯದ ಹಣವನ್ನಾಗಲಿ ಜಮೆ ಮಾಡುವಂತೆ ನಾವು ಮಾನಿಟ್ರ್ ಮಾಡೋದು ಖಂಡಿತವಾಗಲೂ ತುಂಬ ಒಳ್ಳೆಯದು ಅಂಥ ಪಠ್ಯವಿಷಯಗಳನ್ನೂ ಸರ್ಕಾರ ಅಳವಡ್ಸಿ ಯಾವುದೋ ದೊಡ್ಡ ಹಂತದಲ್ಲಿ ಅಳವಡ್ಸಕಿಂತ ಶಾಲೆ ಹಂತದಲ್ಲಿ ಕೂಡ ಅಂಥ ಒಂದು ಅಳವಡ್ಸ್ಬೇಕು ಅವರ ಡ್ರಾಮ್ ನಾಟಕ ಸ್ಕಿಟ್ಸು ಇನ್ನೂ ಮುಂತಾದ ಒಂದು ಕೊಕರಿಕ್ಯುಲರ್ ವಿಷಯಗಳಲ್ಲಿ ಇಂಥ ಒಂದು ಸ್ಕಿಟ್ಗಳನ್ನು ಕೂಡ ಅವರು ಅಳವಡ್ಸ್ಕೊಂಡು ಸ್ಕಿಟ್ಗಳನ್ನು ಮಾಡುವಂಥದ್ದು ಹೀಗೆ ನಾನಾ ರೀತಿಯಲ್ಲಿ ಇದನ್ನು ಅವರಿಗೆ ತಿಳಿಸೋದ್ರಿಂದ ಖಂಡಿತವಾಗಲೂ ಮುಂದೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ನಮಸ್ತೆ